ಹಲೋ ಹಲೊ ಸರ್ ನಮಗೆ ಇದು ಪುಟ್ಬಾಲಿದು ಅದು ಕೋಚ್ ಸೇರಲಿಕ್ಕಿದೆ ನಾಯಿಡ್ ಮಲ್ಲ ಮಲ್ಲಾರ್ ರಮಿಶ್ ರಮಿಶ್ ಅಂತ ರಮಿಶ್ ಪೂಜಾರಿ ರಮಿಶ್ ಅಂತ ನಮ್ದು ಫುಟ್ಬಾಲ್ದೊಂದು ಕೋಚ್ ಇದು ಮಾಡಲಿಕ್ಕೆ ಉಂಟು ನಾನು ಮುಂಚಿನ ಶಾಲೆಯಲ್ಲಿ ಇದ್ದಿದೆ ಮಲ್ಲಾರ್ ಶಾಲೆ ಅಂತಕ್ಕ ಅಲ್ಲಿ ನಮಗೆ ಒಂದು ಫುಟ್ಬಾಲಿದು ಕೋಚ್ ಇತ್ತು ಮುಂಚೆ ಈಗ ಇದರಲ್ಲಿ ಹೊಸ್ತ್ ಒಂದು ಸೇರ್ಬೇಕು ಅಂತ ಇದು ಮಾಡ್ತೆ ನಾವು ಕ್ಲಾಸಿಗೆ ನಿಮ್ಮ ಟೈಮ್ ಆರು ನಮಗೆ ಕ್ಲಾಸಿಗೆ ಹೋಗ್ಲಿಕ್ಕೆ ಉಂಟು ಸರ್ ಆರುವರೆಯಿಂದ ಸಂಜೆದು ಸಾಯಂಕಾಲ್ದವರೆಗೂ ಸಿಕ್ಕಿದರೆ ಒಳ್ಳೆದುಂಟು ಅದಕ್ಕೆ ಇವತ್ತು ಸಂಜೆ ನಾವು ಕ್ಲಾಸ್ ಮಾಡ್ಕೊಂಡು ಬರ್ಬೇಕು ನಾವು ನಾ ನಾಳೆಯಿಂದಾ ನಾಳೆಯಿಂದ ಬರಬೇಕ ಸರ್ ಎಂತಯೆಲ್ಲ ಎಂತಯೆಲ್ಲ ಬೇಕು ಸರ್ ಅದಕ್ಕೆ ಆಧಾರ ಕಾರ್ಡ್ ಎರಡು ಫೋಟೊ ಅಲ್ಲಾ ಹಾಂ

ಸರಿ

ಸರಿ ಹಾಂ ಹ್ಞೂ ರೂಲ್ಸ್ ಅಂದರೆ ನಿಮ್ದು ಎಂಥ ಸರ್ ಅದು ಅಂದರೆ ರೂಲ್ಸ್ ಎಲ್ಲಾ ತುಂಬ ಇರ್ತದ ಸರ್ ಅದರಲ್ಲಿ ಹಾಂ ಹಾಂ ಸೈನ್ ಮಾಡಿ ಫಿಲ್ಲಾಫ್ಫು ಫಿಲ್ಲಪ್ ಮಾಡಲಿಕ್ಕಿದೆ ಆ ಫಾರ್ಮು ಹೌದು ಸರ್ ಬೇರೇ ಬೇರೇ ಏನು ಸರ್ ಅದರಲ್ಲಿ ನಾಳೆ ಟೈಮಿಂಗ್ ಎಷ್ಟು ಸರ್ ಆರು ಆರುವರೆ ಅಲ್ಲ ಐದು ಹಾಂ

ಎಷ್ಟು ಅದು ಎಷ್ಟು ಗಂಟೆ ಇದೆ ಸರ್ ಅದ್ರದು ಅದು ನಿಮಗೆ ಆರುವರೆಯಿಂದ ಎಷ್ಟು ಒಂದು ಗ ಎಷ್ಟು ಎರಡು ಗಂಟೆ

ಹ್ಞೂ ಸರಿ ಸರಿ ಸರಿ ಸರಿ ಫೀಝಾ ಸರಿ ಓ ಓ ಓಕೆ ಸರ್ ಆಯ್ತು ಆಯ್ತು ಓಕೆ ಸರ್ ತ್ಯಾಂಕ್ ಓಕೆ ಓಕೆ